ನಾನು ಶಾಲೆಗೆ ಹೋಗುವಾಗ ಇಂದ ನನಗೆ ಮ್ಯೂಸಿಕ್ ಅಂದರೆ ಇಷ್ಟ ತುಂಬ ಹಾಡ್ತಾಯಿದ್ದೇ ಎಲ್ಲಾರು ಕೇಳುತ್ತಿದ್ರು ಗಣೇಶ ಹತ್ರ ಹೋದ್ರೆ ಹಾಡ್ತಿದ್ದೇ ಶಾಲೆಗೆ ಬಂದರೆ ಹಾಡ್ತಿದ್ದೇ ಮನೆಯಲ್ಲೂ ಹಾಡ್ತಿದ್ದೇ ನನ್ನ ಸ್ನೇಹಿತರು ಎಲ್ಲ ಕಡೆ ಹಾಡು ಹಾಡು ಅಂತಿದ್ರೂ ನಾನು ಬೆಳಗ್ಗೆ ಎದ್ದರೆ ಹಾಡ್ತಿದ್ದೇ ಅಡಿಗೆ ಮಾಡುವಾಗ ಹಾಡ್ತಿದ್ದೇ ಕೂತ್ಕೊಳ್ಳುವಾಗ ಹಾಡ್ತಿದ್ದೇ ಮಲ್ಗೊವಾಗೂ ಹಾಡ್ತಿದ್ದೇ ಇನ್ನೂ ಸ್ವಲ್ಪೊತ್ತು ಕೇಳಬೇಕು ಹಾಡು ಹಾಡು ಅಂತಿದ್ರೂ ಎಷ್ಟು ಹಾಡು ಹೇಳದ್ರೂ ಸಾಲದು ಅಂತೇಳ್ತಿದ್ರು ಫಶ್ಟ್ ಗಣೇಶನ ಹಾಡಾಡ್ತಿದ್ದೆ ಆಮೇಲೆ ಶಾರದೆ ಬಗ್ಗೆ ಹಾಡ್ತಿದ್ದೆ ಆಮೇಲೇ ಸರಸ್ವತಿ ಬಗ್ಗೆ ಹಾಡ್ತಿದ್ದೇ ಮತ್ತು ಎಲ್ಲ ಹಾಡುಗಳನ್ನು ಹಾಡ್ತಾ ಹಾಡ್ತಾ ನನಗೆ ಹತ್ತನೆ ಕ್ಲಾ ಎಂಟನೆ ಕ್ಲಾಸಿಂದ ಹತ್ನೆ ಕ್ಲಾಸ್ವರೆಗೂ ಹಾಡ್ತ ಬಂದೇ ಮತ್ತು ಮದುವೆ ಆಯಿತು ಮದುವೆ ಆದ ಮೇಲೆ ಯಜ್ಮಾನ್ರ ಮನೆಯಲ್ಲಿ ಹಾಡ್ತ ಇದ್ದೆ ಮದುವೆಲ್ಲೂ ನಾನು ಹಾಡ್ತ ಇದ್ದೆ ನಮ್ನ ಸ್ನೇಹಿತರ ಮನೆಗೆ ಹೋದಾಗ ಹಾಡ್ತಾಯಿದ್ದೆ ಶಾಲೆಗೆ ಹೋಗುವಾಗ ಹಾಡ್ತಾಯಿದ್ದೇ ಮತ್ತು ನಮ್ಮ ಸ್ನೇಹಿತರ ಮನೆಯಲ್ಲಿ ಪೂಜೆ ಮಾಡುವಾಗ ಹಾಡ್ತಾಯಿದ್ದೇ ಹಬ್ಬ ಮಾಡುವಾಗ ಹಾಡ್ತಾಯಿದ್ದೇ ವರಮಹಾಲಕ್ಷ್ಮೀ ಹಬ್ಬದಲ್ಲೂ ಹಾಡ್ತಾ ಇ ಹಾಡುಗಳನ್ನು ಹಾಡ್ತೀನಿ ಗಣೇಶ ಹಬ್ದಲ್ಲೂ ಮನೇಯಲ್ಲಿ ಗಣೇಶ ಇಡುವಾಗ ಹಾಡ್ತೀನಿ ದೀಪಾವಳಿಯಲ್ಲೂ ಆಟ ಆಡ್ತೀವಿ ಹಾಡುಗಳನ್ನು ಹಾಡ್ತೀವಿ ಮತ್ತು ನಾವು ಮಹಿಳಾ ಸಮಾಜಕ್ಕೆ ಹೋಗ್ತೀವಿ ಅಲ್ಲಿ ಎಲ್ಲಾರು ಸೇರ್ಕೊಂಡು ಹಾಡ್ತೀವಿ ನಾನು ಒಬ್ಬಳೆ ಸಿಂಗಲ್ಲಾಗು ಹಾಡ್ತೀನಿ ಅಲ್ಲಿ ಪ್ರೈಝ್ ತೊಗೊಂಡಿದೀನಿ ಶಾಲೆಯಲ್ಲಿದ್ದಾಗೂ ಪ್ರೈಸ್ ತೊಗೊಂಡಿದ್ದೆ ಮದುವೆ ಆದ ಮೇಲೆ ನಮ್ಮಮನೆ ಮುಂದೆ ಗಣೇಶ ಇಟ್ಟಿದ್ರು ಅಲ್ಲಿ ಹಾಡುವಾಗ ಪ್ರೈಸ್ ತೊಗೊಂಡಿದ್ದೆ ಈಗ ಸಮಾಜದಲ್ಲೂ ಆಟ ಆಡುವಾಗ ಪ್ರೈಸ್ ತೊಗೊಂಡಿದ್ದೇ ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದಾಗ ಅಲ್ಲಿ ಆಡುವುದಕ್ಕೆ ಅವಕಾಶ ಕೊಟ್ಟರು ಆಟ ಹಾಡುಗಳನ್ನು ಹಾಡಿದೆ ಗಣೆ ಗಣೇಶನ ಮೇಲೆ ಎಲ್ಲ ದೇವರ ಮೇಲೆ ಹಾಡು ಹಾಡ್ತೀನಿ ತುಂಬ ತುಂಬ ಕಡೆ ಆಟ ಹಾಡುಗಳನ್ನು ಹಾಡ್ತೀನಿ ನಮ್ಮ ಮ್ಯೂಸಿಕ್ ಮಾಸ್ಟ್ರ್ ಇದ್ದಾರೆ ಅವರು ಕರ್ಕೊಂಡು ಹೋಗ್ತಾರೆ ಕಾಗಿನೆಲೆಗೆ ಕರ್ಕೊಂಡೋಗಿದ್ರು ಅಲ್ಲಿ ಆಟ ಆಡಿದ್ವಿ ಹಾಡುಗಳನ್ನು ಹಾಡಿದ್ವಿ ಇದು ತಿರುಪತಿಯಲ್ಲೂ ಆಟ ಹಾಡುಗಳನ್ನು ಹಾಡಿದ್ವಿ ಕೋಲಾಟ ಆಡುವಾಗ ಹಾ ಹಾಡ್ ಹಾಡ್ತೀವಿ ಡ್ಯಾನ್ಸ್ ಮಾಡಿಕೊಂಡು ಹಾಡ್ ಹಾಡ್ತೀವಿ ತುಂಬ ಸ್ನೇಹಿತರು ಸೇರಿಕೊಂಡು ಹಾಡುಗಳು ಹಾಡ್ತೀವಿ ಎಂತೆಂಥ ಹಾಡು ಬೇಕಾದರೂ ಹಾಡ್ತೀವಿ